ನಾನು ಮನೆಯಲ್ಲಿ ಊಟ ಮಾಡ್ತೀನಿ ಹಾಗು ಎಲ್ಲಾದರೂ ಹೋದಾಗ ಬೇರೆ ಕಡೆನೂ ಅಡ್ಜಸ್ಟ್ ಆಗ್ಬೇಕಲ್ಲ ಯಾವುದಾದ್ರೂ ಹೋಟೆಲ್ ಮತ್ತೆ ಡಾಬಾಗಳಲ್ಲೂ ನಾವು ಊಟ ಊಟ ಮಾಡ್ತೀನಿ ಮನೆಯಲ್ಲಿ ಮನೆಲಿ ತಿಂದು ಒಂದು ಒಂದೇ ಥರ ಐಟಮ್ ಒಂಥರ ಆಗಿರುತ್ತೆ ಎಲ್ಲಾದರೂ ಹೋದಾಗ ಬೇರೆ ಟ್ರೈ ಮಾಡಬೇಕು ಅಲ್ಲಿನ ಊಟಕ್ಕೆ ನಾವು ಅಡ್ಜಸ್ಟ್ ಆಗಬೇಕು ಮತ್ತೆ ಡಾಬಾಗಳಲ್ಲಿ ಅಲ್ಲೆಲ್ಲ ಹೋಗಿ ತಿಂದಿದ್ದೀನಿ ಖುಷಿ ಅನ್ನಿಸುತ್ತೆ ಎಲ್ಲ ಆಹಾರ ಚೆನ್ನಾಗಿರುತ್ತೆ ಎಲ್ಲ ಕಡೇನೂ ಡಾಬಾಗಳಲ್ಲಿ ಮತ್ತು ಹೋಟೆಲ್ಗಳಲ್ಲಿ ಚೆನ್ನಾಗಿ ಒಳ್ಳೊಳ್ಳೆ ಹೋಟೆಲ್ಗಳಲ್ಲಿ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದನ್ನು ತಿನ್ನೋದರಿಂದ ಏನೂ ತೊಂದರೆ ಇಲ್ಲ ನಾವು ಮನೆಯಲ್ಲೂ ತಿಂತೀವಿ ಹೊರಗಡೆ ಹೋದಾಗ ಅಲ್ಲೂ ಅಡ್ಜಸ್ಟ್ ಆಗ್ತೀವಿ ಎಲ್ಲ ಕಡೇನೂ ತಿನ್ಬೇಕು ಮನೆ ಊಟಾನೂ ಚೆನ್ನಾಗಿರುತ್ತೆ ಹೋಟೆಲ್ಗಳಲ್ಲೂ ಚೆನ್ನಾಗಿರುತ್ತೆ